ಹಲೋ ನಾನು ನಿಮ್ಮಿಂದ ಒಂದು ಚಾರ್ಜರು ತರಿಸಿದ್ದೆ ನಾನು ಹೇಳಿದ್ದು ಒಂದು ಚಾರ್ಜರ್ ಒಂದು ನೀವು ಕಳ್ಸಿದ್ದು ಒಂದು ಚಾರ್ಜರು ಒಂಥರ ಅದೂ ನೀವು ಕಳ್ಸಿದ ಚಾರ್ಜರು ಚಾರ್ಜೇ ಆಗೋಲ್ಲ ಮತ್ತು ಅದ್ರದ್ದು ವಯರೆಲ್ಲ ಏನು ಏನು ರೀ ಅದು ವೀಕ್ ಕಂಡಿಷನ್ ಇದೆ ಏನಾದ್ರು ಸ್ವಲ್ಪ ನಾವೂ ಮಡಿಚಿದ್ರೆ ಆ ತುದಿ ವಯರಲ್ಲಿ ಮಾರ್ಕ್ ಬಂದ್ಬಿಡ್ತದೆ ಅದು ಅಲ್ಲಿಯೇ ಕಟ್ಟಾಗುವ ಎಲ್ಲ ಅವಕಾಶಗಳು ಇವೆ ನೀವು ಅದೂ ನಾನು ನೀವು ಇದು ಪ್ರಾಡಕ್ಟ್ ಇದರಲ್ಲಿ ತೋರಿಸಿದ್ದೆ ಒಂದು ನಾನು ಆರ್ಡ್ರ್ ಮಾಡಿದ್ದೆ ಒಂದು ನೀವು ಕಳಿಸಿದ್ದೆ ಒಂದು ನನ್ಗೆ ಅಂತೂ ಇದು ಸಂಪೂರ್ಣ ಇಷ್ಟಾನೇ ಆಗಲಿಲ್ಲ ಮತ್ತು ಅದು ನನಗೆ ಅದೂ ಕೆಲಸಕ್ಕೂ ಬರುವುದಿಲ್ಲ ಒಂದು ಚಾರ್ಜು ಆಗೋಲ್ಲ ಗಂಟೆಗಟ್ಟಲೆ ಬೇಕು ಒಂದು ಫೋನು ಚಾರ್ಜ್ ಮಾಡ್ಬೇಕಾದ್ರ್ ಇಡೀ ದಿನ ಫೋನಿಗೆ ಚಾರ್ಜ್ ಹಾಕೊಂಡು ಇರ್ಬೇಕು ಪ್ಲಸ್ ನನ್ಗೆ ವಾಪಾಸ್ ತಗೋಂಡು ನನಗೆ ಬೇರೆ ಪ್ರಾಡಕ್ಟ್ ಕೊಡಿರಿ ಇಲ್ಲ ನಂದು ದುಡ್ಡನ್ನೆಲ್ಲ ವಾಪಾಸ್ ಕಳಿಸಿರೀ